ನಮಸ್ತೆ ಬನ್ನಿ ಮೇಡಮ್ ಯಾವ ಕಂಪ್ನಿ ಬೇಕು ಮೇಡಮ್ ಫ್ರಿಜ್ ಏನು ಡಬಲ್ ಡೋರ್ ಬೇಕಾ ಸಿಂಗಲ್ ಡೋರ್ ಬೇಕಾ ಮೇಡಮ್

ಡಬಲ್ ಡೋರೂ ಇಪ್ಪತ್ತು ಸಾವಿರ ಮೇಲೆ ಆಗುತ್ತೆ ಮೇಡಮ್ ಹಾಂ ಮೇಡಮ್ ಕಂಪ್ನಿ ಎಲ್ ಜೀ ಸ್ಯಾಮ್ಸಂಗ್ ಸೋನಿ ಐಯರ್ ಕಂಪ್ನಿ ಇದೆ ಮೇಡಮ್ ಅದೆ ಚೆನ್ನಾಗಿ ಬರ್ತೆ ಮೇಡಮ್ ಫ್ಯೂಚರ್ ಎಲ್ಲ ಚೆನ್ನಾಗಿದೆ ಮೇಡಮ್ ಹಾಂ ಇರತ್ ಮೇಡಮ್ ಎಲ್ಲ ಎಲ್ಲ ಹೈ ಕ್ವಾಲಿಟಿ ಇರತ್ ಮೇಡಮ್ ಏನು ಪ್ರಾಬ್ಲಮ್ ಏನು ಬರಲ್ಲ ಮೇಡಮರೆ ಒನ್ ಇಯರ್ ಗ್ಯಾರಂಟಿ ಕೊಡ್ತಿವಿ ಮೇಡಮ್

ಡಿಸ್ಕೌಂಟ್ ಮಾಡಿ ಕೊಡ್ತಿವಿ ಬನ್ನಿ ಮೇಡಮ್ ಅದ್ರ ಮೇಲೆ ಡಿಸ್ಕೌಂಟ್ ಇರತ್ ಮೇಡಮ್ ಅದ್ರನ್ನು ಅದನ್ನು ತೆಗದು ಕೊಡ್ತಿವಿ ಮೇಡಮ್

ಮತ್ತೆ ಅದಕ್ಕು ಕಮ್ಮಿ ಅದಕ್ಕು ಕಮ್ಮಿ ಆದರೆ ಆಗಲ್ಲ ಮೇಡಮ್ ಮತ್ತೆ ಹಾಂ ನಿಮಗೆ ಕಲರ್ ನಿಮ್ಗೆ ಯಾವ್ದು ಚಾಯ್ಸ್ ಮಾಡ್ತೀರ ಅದನ್ನು ಕೊಡ್ತಿವಿ ಮೇಡಮ್ ಗ್ರೇ ಕಲರ್ ಬೇಕಾ ಮೇಡಮ್ ಹಾಂ ಮೇಡಮ್ ಇದೆ ಬನ್ನಿ ಮೇಡಮ್ ಸ್ಟಾಕ್ ಇದೆ ಬನ್ನಿ ಮೇಡಮ್ ಹಾಂ ಮೇಡಮ್ ಹಾಂ ಕೊಡ್ತಿವಿ ಮೇಡಮ್

ಡೋನ್ ಪೇಮೆಂಟ್ ಕಟ್ಬೇಕಾಗತ್ತೆ ಮೇಡಮ್ ಒಂದು ಅರ್ಧ ಒನ್ ಟ್ವೆಂಟಿ ಪರ್ಸೆಂಟ್ ಆದರು ಕಟ್ಬೇಕು ಮೇಡಮ್ ಹಾಂ ಮೇಡಮ್ ಓಕೆ

ಹಾಂ ಓಕೆ ಮೇಡಮ್ ಧನ್ಯವಾದ